ಹಲೋ ಸರ್ ನಾನಾ ನಮಸ್ಕಾರ ಸರ್ ನನ್ನ ಹೆಸರು ಶೈಲೇಶ್ ಅಂತ ಸರ್ ನಾನು ಕಾರ್ ಬುಕ್ ಮಾಡಿದ್ದೆ ಸರ್ ನಾನೂ ನಿಂಬಳಿಯೇ ಕಾರೂ ನನಗೆ ಬೇಗ ಸಿಗುತ್ತೊ ನಾನು ಏನೋ ಬೇಗ ಬರ್ತೀರ ಅಂತ ನಿಮ್ಮ ಹತ್ರ ಕಾರ್ ಕ್ಯಾಬ್ ಬುಕ್ ಮಾಡಿದ್ದೆ ಆದರೆ ಯಾಕೋ ತುಂಬನೇ ತಡ ಮಾಡ್ಲಾತ್ತಾರ ಸರ್ ನಾನು ಹಾಫ್ ಆ್ಯನ್ ಅವರ್ ಆಯ್ತು ಬುಕ್ ಮಾಡಿ ಇನ್ನೂ ಯಾಕೋ ಬಂದೇ ಇಲ್ಲ ನಾನೇನೋ ಅಂದ್ಕೊಡಿದ್ದೆ ನಿಮ್ಮ ಕಾರ್ ಸರ್ವಿಸು ಚೆನ್ನಾಗಿದೆ ಅಂತ ನಾನು ಬುಕ್ ಮಾಡಿದ್ರೆ ನಿಮ್ಮ ಡ್ರೈವರು ಇನ್ನೂ ಯಾಕೋ ಬರಲೇ ಇಲ್ಲ ಸರ್ ನಮಗೆ ತುಂಬ ಲೇಟ್ ಆಗ್ತಾಯಿದೆ ನಮ್ಮ ಲಗೇಜು ನಮ್ಮ ಮಕ್ಕಳು ಎಲ್ಲ ನನ್ನ ಜೊತೇಲೆ ಇದ್ದಾರೆ ತುಂಬ ಹೊತ್ತಿಂದಲೇ ನಿತ್ಕೊಂಡಿದ್ದೀವಿ ಇನ್ನೂ ನಿಮ್ಮ ಕ್ಯಾಬ್ ಡ್ರೈವರ್ ಏಕೋ ತುಂಬನೇ ತಡ ಮಾಡ್ತಲತ್ತನ ಅದಕ್ಕೆ ಏನಾದ್ರು ನಮ್ಗೆ ಇದರ ಬಗ್ಗೆ ಇನ್ಫಾಮೇಷನ್ ಕೊಡ್ತೀರಾ ಸರ್ ಏಕೆಂದ್ರೆ ತುಂಬ ಹೊತ್ತಾಯಿತು ಏಕೆಂದ್ರೆ ನಿಮ್ಮದು ಸರ್ವೀಸ್ ಚೆನ್ನಾಗಿದೆ ಅಂತ ನಿಂಬಳಿ ಮಾಡೀವಿ ನೀವು ನೋಡ್ದ್ರೆ ಹಿಂಗೆ ತಡ ಮಾಡಿ ಕಳ್ಸದಾರ ನಾವೇನು ಮಾಡಬೇಕ್ರಿ ಹಾಫ್ ಆ್ಯನ್ ಅವರ್ ಆಯಿತು ನಿಂತು ಅದಕ್ಕೆ ಸ್ವಲ್ಪ ನೋಡ್ರಿ ನಮ್ಮ ಸರ್ವೀಸು ಕೂಡ ಅಪ್ಲೇ ಆಗ್ತದ ಅಥವಾ ಆಗಲ್ದೊ ಸ್ವಲ್ಪ ನಮ್ಗೆ ಹೇಳಿರಿ ಸರ್ ಏಕೆಂದ್ರೆ ಇಲ್ಲಾಂದ್ರೆ ನಾವು ಇದು ಕ್ಯಾನ್ಸಲ್ ಮಾಡ್ಕೊಂಡು ಬೇರೆ ಕ್ಯಾಬಿಂದು ನೋಡ್ತೀವಿ ಸರ್ ತುಂಬ ಹೊತ್ತಾಯಿತು ಮಕ್ಳು ಹಸಿದವ ಬಿಸ್ಲು ಅಂದ್ರೆ ಬಿಸ್ಲು ಬಡ್ಲತ್ತದ ಲಗೇಜ್ ಎಲ್ಲ ಅವ ರೋಡ್ ಮೇಲೆ ನಿಂತೀವಿ ಆದರೆ ನಿಮ್ಮ ಕಾರ್ ಸರ್ವಿಸ್ ಇನ್ನೂ ಬಂದೇ ಇಲ್ಲ ನಮ್ಗೆ ಏನು ಮಾಡಬೇಕು ಅಂತ ನಮಗವೇನು ಅರ್ಥ ಆಗ್ಲತ್ತಿಲ್ಲ ತುಂಬ ತಡ ಆಗ್ಲತ್ತದ ನೋಡಿರಿ ಜಲ್ದಿ ಕಳಿಸ್ತೀರ ಅಂತಂದ್ರೆ ನಾವು ನಿಂದ್ರತ್ತೀವಿ ಇಲ್ಲ ಅಂದ್ರೆ ನಾನು ಕ್ಯಾಬು ಕ್ಯಾನ್ಸಲ್ ಮಾಡ್ತೀನಿ ನೋಡಿರಿ ಸರ್ ಏಕೆಂದ್ರೆ ತುಂಬ ಹೊತ್ತಾಯಿತು ನಿಮ್ಮ ಸರ್ವೀಸು ಚೆನ್ನಾಗಿದೆ ಅದ್ಕೊಂಡು ಮಾಡ್ದ್ರೆ ನೀವು ಮತ್ತು ಈಟ್ ಲೇಟ್ ಮಾಡಿದ್ರೆ ಸರ್ ಹೆಂಗೆ ಸರ್ ಇದು ಏನಾದ್ರು ಎಮರ್ಜನ್ಸಿ ಇರ್ತಾವ ಹೋಗೋದು ಇವೆಲ್ಲ ತುಂಬ ತ ಸರ್ವೀಸ್ ಚೆನ್ನಾಗಿಲ್ಲ ಸರ್ ನಿಮ್ಮದೆಲ್ಲ ನೋಡಿ ಸರ್ ನಾನು ವೆಯ್ಟ್ ಮಾಡ್ತೀನಿ ನೀವು ಮಾಡಲಿಲ್ಲ ಕಳಿಸ್ಲಿಲ್ಲ ಅಂತಂದ್ರೆ ನಾನು ಕ್ಯಾಬ್ ಏನು ಮಾಡ್ತೀನಂದ್ರೆ ಕ್ಯಾನ್ಸಲ್ ಮಾಡ್ತೀನಿ ನೋಡ್ರಿ ನಾನು ಇಲ್ಲ ಅಂದ್ರೆ ಬೇರೆ ಕಂಪ್ನಿಗೆ ಹೋಗ್ಬೇಕಾಗುತ್ತ ಏಕೆಂದ್ರೆ ತುಂಬ ಹೊತ್ತಾಯಿತು ನಿಮ್ಮದು ಡ್ರೈವರು ಓನು ಫೋನ್ ರಿಸೀವ್ ಮಾಡ್ಲತ್ತಿಲ್ಲ ಅವ್ನು ಎಲ್ಲದನಂತ ಗೊತ್ತಾಗ್ಲತ್ತಿಲ್ಲ ನಾವು ತುಂಬ ಹೊತ್ತಿಂದ ಟ್ರೈ ಮಾಡ್ಲತ್ತಿದ್ದೀವಿ ಆದ್ರೆ ನೀವು ಒಂದ್ಸಲ ನೋಡಿರಿ ನಮಗೆ ಏನಿದೆ ಅಂತ ಜಲ್ದಿ ಹೇಳಿದ್ರೆ ನಾವು ಇನ್ನೂ ವೆಯ್ಟ್ ಮಾಡ್ತೀವಿ ಇನ್ನೊಂದು ಐದು ನಿಮಿಷ ಇಲ್ಲ ಅಂದ್ರೆ ನಾನು ಕ್ಯಾಬ್ ಕ್ಯಾನ್ಸಲ್ ಮಾಡ್ಬೇಕಾಗ್ತದ ಏಕೆಂದ್ರೆ ನಂಗೆ ಭಾಳ ತಡ ಆಯಿತು ನಮಗೆ ಜಲ್ದಿ ಹೋಗೋದಿದೆ ನೋಡಿರಿ ಜಲ್ದಿ ಕಳಸಪ್ಲೈ ಆಯ್ತದಂತಂದ್ರೆ ವೆಯ್ಟ್ ಮಾಡ್ತೀವಿ ಇಲ್ಲ ಅಂದ್ರೆ ನಾನು ಬೇರೆ ಕ್ಯಾಬಿಗೆ ಮತ್ತೆ ಬುಕ್ ಮಾಡ್ಬೇಕಾಯ್ತದ ಸುಮ್ಮನೆ ಇದು ಎಲ್ಲ ಮತ್ತು ನಿಮ್ಗೆಲ್ಲ ನಾನು ಬ್ಯಾಡ್ ಕಮೆಂಟ್ಸ್ ಮಾಡೋದು ಬರ್ತದ ನಿಮಗೂ ಇದ್ರಾಗ ಅದಕ್ಕೆ ನೋಡಿರಿ ಟ್ರೈ ಮಾಡಿರಿ ಅವ್ನು ಆದಷ್ಟು ಮಟ್ಟಿಗೆ ಕನೆ ಕನೆಕ್ಟ್ ಮಾಡ್ಕೊಡ್ರಿ ನಮಗೆ ಕ್ಯಾಬಿನವ್ರು ಸರಿ ಇಲ್ಲ ಅಂತಂದ್ರೆ ನಾವು ಕ್ಯಾಬ್ ಕ್ಯಾನ್ಸ್ಲಕ್ ಕ್ಯಾನ್ಸಲ್ ಮಾಡ್ಲಕತ್ತೀವಂತ ತಿಳ್ಕೊಳ್ರಿ ನೋಡ್ತೀನಿ ಸರ್ ಇನ್ನೊಂದು ಐದು ನಿಮಿಷ ಆದ್ಮೇಲೆ ನಿಮಗೆ ಏನಿದೆ ಅಂತ ತಿಳಿಸ್ಬೇಕು ಇಲ್ಲ ಅಂದ್ರೆ ನಾನು ಕ್ಯಾಬ್ ಅಂಬುದು ಕ್ಯಾನ್ಸಲ್ ಮಾಡ್ತೀನಿ ನೋಡಿರಿ ಸರ್ ನಿಮ್ಮದೆಲ್ಲ